ಆಕ್ಚ್ಯುಲಿ ನಾವು ಮಿಷಿನ್ ಹೊಲಿತೀವಿ ಬೇರೆಯೋರ ಹತ್ತಿರ ನಾವು ಪದ್ಮಾವತಿ ಅನ್ನೋರ ಹತ್ತಿರ ನಾವು ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ವರೆಗು ನಾವು ಕಲ್ತಿದ್ದೀವಿ ಬ್ಲೌಸ್ ಹೆಂಗೆ ಹೊಲಿಬೇಕು ಡ್ರೆಸ್ ಹೆಂಗೆ ಹೊಲಿಬೇಕು ಫ್ರಾಕ್ಸ್ ಹೆಂಗೆ ಹೊಲಿಬೇಕು ಅವ್ರಹತ್ರ ಎಲ್ಲ ನಾವು ಕಲ್ತಿದೀವಿ ಅವ್ರಹತ್ರ ಕಲ್ತ ಮೇಲೆ ನಾವಂತು ಭಾಳಷ್ಟು ನಮ್ಗೆ ಉಪಯೋಗ ಆಗಿದೆ ಅದೇ ಥರಾನೇ ನಮ್ಗೆ ಉಪಯೋಗ ಆದುದುದರನೆ ಬೇರೆ ಅವ್ರಿಗೆ ಕೂಡ ಉಪಯೋಗ ಆಗಬೇಕು ಅನ್ನೋದೊಂದು ಅನಿಸಿಕೆ ನಮ್ದಾಗಿತ್ತು ಅದಕ್ಕೆ ನಾವು ಕೂಡ ಒಂದು ನಾಲ್ಕು ಮಿಷನ್ನು ಕರ್ನಾಟಕ ಸರ್ಕಾರದವರು ಕೃಷಿ ಸಂಪನ್ಮೂಲ ಕಲ್ಬುರ್ಗಿ ಕಡೆಯಿಂದ ನಮಗ್ ಸಿಕ್ಕಿದ್ದಾವೆ ಆ ನಾಲ್ಕೈದು ಮಿಷನ್ಗಳ್ ಇಟ್ಕೊಂಡು ಒಂದು ಹತ್ತು ಹನ್ನೆರಡು ಜನಕ್ಕೆ ಡೇಲಿ ಕೂಡ ಬರೋರ್ಗೆ ನಾವು ಯಾರ್ಯಾರು ಬರ್ತಾರೆ ಅವರಿಗೆಲ್ಲಾರ್ಗು ಕಲಿಸ್ಕೊಡ್ತೀವಿ ಕಲಿಸ್ಕೊಟ್ಟು ಅವ್ರನ್ನ ಕೂಡ ಅವ್ರ ಕಾಲಮೇಲೆ ಅವರು ನಿಂತ್ಕೊಳೋ ರೀತಿನಲ್ಲಿ ಒಂದು ಟ್ರೈನಿಂಗ್ ಅಂತ ಕೊಟ್ಟಿದೀವಿ ನಮ್ಮದರಲ್ಲಿ ನಾವು ನೋಡ್ರಿ ಒಂದು ಒನ್ ಡೇ ಪೇಪರ್ ಕಟ್ಟಿಂಗು ನೆಕ್ಸ್ಟ್ ಒಂದು ಟು ಡೇಸ್ ಆದಮೇಲೆ ಅವರಿಗೆ ಮತ್ತು ಕ್ಲ್ಯಾ ಬಟ್ಟೆಯಿಂದ ಕಟ್ ಮಾಡೋದ್ ಹೇಗೆ ಅಂತ ಹೇಳ್ಕೊಡೋದು ಮಿಷನ್ ಹೆಂಗೆ ತುಳಿಬೇಕು ಅದನ್ನೇ ಹೊಲಿಗೆ ಹೆಂಗೆ ಹೊಲಿಬೇಕು ಅವರಿಗೆಲ್ಲ ಡೇಲಿ ಡೇಲಿ ಒಂದೊಂದು ಟ್ರೈನಿಂಗಳ್ ಹೇಳ್ಕೊಡ್ತ ಇರ್ತೀವಿ ಒನ್ ಡೇ ಕಟ್ಟಿಂಗ್ ಆದರೆ ಒನ್ ಡೇ ಸ್ಟಿಚಿಂಗ್ ಹೇಳ್ಕೊಡ್ತಿವಿ ಒನ್ ಬ್ಲೌಸ್ ಹೆಂಗೆ ಕಟ್ ಮಾಡಬೇಕು ಅಂತ ಒನ್ ಡೇ ಆದರೆ ನೆಕ್ಸ್ಟ್ ಡೇ ಅದನ್ನೇ ಹೆಂಗೆ ಹೊಲಿಬೇಕು ಹೇಗೆ ನಾವು ಟಕ್ಸ್ ಹಾಕಬೇಕು ಕ್ರಾಸ್ಸ್ವಾಲ್ಡ್ ಹೆಂಗೆ ಹೊಲಿಬೇಕು ನ ತೋಳುಗಳ್ ಹೆಂಗೆ ಇಡಬೇಕು ಅನ್ನೋದೆಲ್ಲ ನಾವು ಹೇಳ್ಕೊಡ್ತ ಇರ್ತೀವಿ ಆಮೇಲೆ ನೆಕ್ಸ್ಟ್ ಡ್ರಸ್ ಬಾಟಮ್ ಹೆಂಗೆ ಹೊಲಿಬೇಕು ಟಾಪ್ ಹೆಂಗೆ ಹೊಲಿಬೇಕು ಸೈಡ್ ಕಟ್ ಡ್ರೆಸ್ಸಸ್ ಹೆಂಗೆ ಹೊಲಿಬೇಕು ಅಂಬ್ರೆಲ್ಲಾ ಅಂದರೆ ಏನು ಡೇಲಿ ಡೇಲಿ ಒಂದೊಂದು ಐಟಮ್ಸ್ ಅವ್ರಿಗೆಲ್ಲಾ ನಾವು ಹೇಳ್ಕೊಡ್ತಾ ಇರ್ತೀವಿ ಒನ್ ಡೇ ಬಾಟಮ್ ಕಟ್ಟಿಂಗ್ ಆದರೆ ಒನ್ ಡೇ ಬಾಟಮ್ ಸ್ಟಿಚಿಂಗ್ ಇರುತ್ತೆ ನೆಕ್ಸ್ಟ್ ಇನ್ನು ಒಂದು ಟಾಪ್ ಕಟ್ಟಿಂಗ್ ಸೈಡ್ ಕಟ್ಟಲ್ಲಿ ಹೆಂಗೆ ತೊಗೋಬೇಕು ನಾವು ಕಟ್ಟಿಂಗ್ ಹೆಂಗೆ ಡ್ರಾ ಮಾಡ್ಕೋಬೇಕು ಮೆಜರ್ಮೆಂಟ್ ಹೆಂಗೆ ತಗೋಬೇಕು ಅಂತೆಲ್ಲ ಕೂಡ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಅದಾದಮೇಲೆ ನೀವು ನೆಕ್ಸ್ಟ್ ಡೇ ಅದನ್ನು ಹೊಲಿಯೋದನ್ನು ಹೇಳ್ಕೋಡ್ತಿರ್ತೀವಿ ಇದರಿಂದ ನಮಗೂ ಲಾಭ ಪ್ಲಸ್ ಕಲ್ತೋರಿಗು ಲಾಭ ಈ ಥರ ನನ್ನಹತ್ರ ಕಲ್ತೋರು ಎಲ್ಲಾರು ಕೂಡ ಮನೇಲೆ ಸ್ವಂತ್ವಾಗಿ ಅವರು ಹೊಲ್ಕೊಂತಿದ್ದಾರೆ ಹಣನು ಗಳಿಸ್ತಾ ಇದ್ದಾರೆ ನನಗು ಒಳ್ಳೆದಾಗಿದೆ ಅವ್ರ್ಗು ಒಳ್ಳೇದು ಆಗ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಏನು ಅಂದ್ರಗಿನ ನಾವು ಕಲ್ತಿರೋದು ಏನಿದೆ ಅವ್ರು ಕಲಿಸಿರೋರ್ನು ನಾವು ನೆನಸ್ಕೊಂತ ಇರ್ತೀವಿ ಬಟ್ ನಾವು ಕಲ್ಸಿದ ಹುಡುಗರು ಕೂಡ ಚೆನ್ನಾಗಿದರಲ್ಲ ಅದ್ಕು ನಮಗೆ ಹ್ಯಾಪಿಯಾಗಿರುತ್ತೆ ಆಮೇಲೆ ಅಂಬ್ರೆಲಾ ಕಟ್ಟಿಂಗ್ ಅಂದ್ರೆಗಿನ ಒಂದು ಸಾರಿ ತಗೊಂಡು ಆ ಅಂಬ್ರೆಲಾ ಹೆಂಗೆ ಕಟ್ ಮಾಡಬೇಕು ಕ್ರಾಸ್ ಹಾಕಿ ಅದನ್ನು ಹೆಂಗ್ ಕಟ್ ಮಾಡೋದು ಅಂತ ಕೂಡ ಹೇಳಿಕೊಡ್ತೀವಿ ಆಮೇಲೆ ಕೆಳಗಡೆ ಎಲ್ಲ ಝಿಗ್ ಝ್ಯಾಗ್ ಮಾಡ್ತಾರೆ ಮೇಲೆ ಎಲ್ಲ ಲೈನಿಂಗ್ ಹಾಕಿ ತೋಳು ಹಚ್ಚಿ ಫ್ರಾಕ್ ಹೊಲಿತಾರೆ ಇವಾಗೆಲ್ಲ ರಾ ಲಾಂಗ್ ಫ್ರಾಕ್ ಕೂಡ ಹೆಂಗೆ ಹೊಲಿಬೇಕು ಅದನ್ನು ಕೂಡ ನಾವು ಹೇಳಿಕೊಡ್ತಾ ಇರ್ತೀವಿ ನಾವು ಹೊಲಿತ ಇರ್ತೀವಿ ಇದರಿಂದ ನಮ್ಗ್ ನಾವು ಕಷ್ಟದಲ್ಲಿದ್ದಾಗ ನಮಗೆಲ್ಲ ಬಹಳಷ್ಟು ಹೆಲ್ಪ್ ಆಗಿದೆ ನಮ್ಮ ಮಕ್ಕಳು ಓದುಗೋಸ್ಕರ ಆಗಲಿ ಒಂದು ಟ್ಯೂಷನ್ ಫೀಸ್ಗಾಗಲಿ ಸ್ಕೂಲ್ ಫೀಸಸ್ಗಾಗಲಿ ನಾವೀಥರ ಸ್ಟಿಚ್ ಮಾಡಿ ನಾವು ಹಣಗಳಿಸಿ ಅದನೆಲ್ಲ ಪೂರೈಸಿ ಮನೆ ಕೂಡ ನೆಡೆಸ್ಕೊಂಡಿದೀವಿ ಇದರಿಂದ ನಮಗಂತು ಭಾಳ ಹೆಮ್ಮೆಯಾಗಿದೆ ಆಮೇಲೆ ನಾವು ಕಲ್ಸಿಕೊಟ್ಟೋರ್ ಕೂಡ ಅವ್ರ ಕಾಲ್ಮೆಲೆ ಅವ್ರು ನಿಂತ್ಕೊಂಡು ಅವ್ರು ಮನೇನ ರನ್ನಿಂಗ್ ಮಾಡ್ತಿದಾರೆ ಅಂತಂದರೆ ಗ್ರೇಟ್ ಅಂತ ಹೇಳ್ತಿನಿ ನಾನು ಯಾಕಂದ್ರೆಗಿನ ಇದು ಮನೆಯಲ್ಲೇ ನಮ್ಮ ನಮಗೆ ನಮಗೆ ನಾವು ಒಂದು ಕೆಲಸವನ್ನು ಹುಡ್ಕೊಂಡು ಉದ್ಯೋಗ ಮಾಡ್ದಂಥ ಕೆಲ್ಸಗಳಿವು ಈಥರದ್ರಲ್ಲೆ ನಮಗಂತು ಭಾಳ ಹೆಮ್ಮೆಯಾಗಿದೆ ಬಟ್ ಡೇಲಿ ಬರೋ ಹುಡುಗರು ಕೂಡ ಇಂಟ್ರೆಸ್ಟ್ಯಿಂದ ಕಲಿತಾರೆ ಇಂಟ್ರೆಸ್ಟ್ಯಿಂದ ಹೊಲಿತಾರೆ ಮತ್ತು ಅವ್ರ ಮನೇಲಿ ಕೂಡ ಹೊಲ್ಕೊಂಡು ಬರ್ತಾರೆ ಈ ಥರ ಎಲ್ಲ ಇರುತ್ತೆ ಆ್ಯಕ್ಚುಲಿ ಒಂದು ಹೆಣ್ಣುಮಗುಗೆ ಒಂದು ಕೈ ಕೆಲಸ ಆದ್ರೂ ಇರಬೇಕು ಇಲ್ಲಂದ್ರೆ ವಿದ್ಯೆ ಆದ್ರೂ ಇರಬೇಕು ಹಂಗೆ ಆದ್ರೆ ಈ ಸಮಾಜದಲ್ಲಿ ಅವರಷ್ಟು ಅವ್ರು ಬದುಕೋವಷ್ಟು ಕ್ಯಾಪಸಿಟಿ ಅನ್ನೋದು ಬರುತ್ತೆ ಧೈರ್ಯ ಅನ್ನೋದು ಬರುತ್ತೆ ನಾನು ಅದಕ್ಕಾಗಿ ಎಲ್ಲರ್ಗು ಹೇಳಿಕೊಡ್ತಾ ಇರ್ತೀನಿ ಮಂತ್ಲಿ ಇಷ್ಟು ಫೀಸ್ ಅಂತ ಕೂಡ ತಗೋತೀವಿ ಆ ಫೀಸಿಗೆ ತಕ್ಕಷ್ಟು ಬಹಳಷ್ಟು ಹೆಲ್ಪ್ ಕು ಅವರಿಗೆ ಕಲಿಸ್ಕೊಡ್ತೀವಿ ಒಂದು ಕಟ್ಟಿಂಗ್ ಅಂದರೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಮುಲಿ ಕಟ್ಟಿಂಗ್ ಇರುತ್ತೆ ಡಿಸೈನ್ ಇರ್ತತೆ ಬೋಟ್ ನೆಕ್ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಮತ್ತು ಆಮೇಲೆ ಇದು ಡ್ರೆಸ್ಸಸ್ಲ್ಲಿ ಅಲ್ಲಿ ಕೂಡ ಅಂಬ್ರೆಲ್ಲಾ ಡ್ರೆಸ್ ಸೈಡ್ ಕಟ್ಟು ಆ್ಯಪಲ್ ಕಟ್ಟು ಫಿಶ್ ಕಟ್ಟು ಈತರವೆಲ್ಲ ಕಟ್ಟಿಂಗ್ ಕೂಡ ಹೇಳಿಕೊಡ್ತೀವಿ ಸ್ಟಿಚ್ ಕೂಡ ಅವ್ರಿಗೆ ಕಲಿಸ್ಕೊಡ್ತೀವಿ ಹಿಂಗೇ ಪ್ಯಾಂಟ್ಗಳ್ ಬಾಟಮ್ಗಳ್ ಬಂದ್ಬುಟ್ಟು ಪಂಜಾಬಿ ಡ್ರೆಸ್ ಅಂತೇಳಿ ಬರುತ್ತೆ ಎಲಿಫೆಂಟ್ ಬಾಟಮ್ ಬರುತ್ತೆ ಧೋತಿ ಬಾಟಮ್ ಬರುತ್ತೆ ಆಮೇಲೆ ಇನ್ನೂ ಬಹಳಷ್ಟು ವೆರೈಟಿಸ್ ಇದಾವೆ ಅವೆಲ್ಲವು ಕೂಡ ನಾವು ಅವ್ರಿಗೆ ಹೇಳಿ ಹೆಂಗೆ ಕಟ್ಟಿಂಗ್ ಹೆಂಗೆ ಮಾಡಬೇಕು ಹೆಂಗೆ ಹೊಲಿಬೇಕು ಅಂತೆಲ್ಲ ನಾವು ಟ್ರೈನಿಂಗ್ ಅಂತು ಕೊಡ್ತಾ ಇದೀವಿ ಮಕ್ಕಳಿಗೆಲ್ಲ ಆ್ಯಕ್ಚುಲಿ ಅವರೆಲ್ಲರು ಕೂಡ ಅವ್ರ ಕಾಲಮೇಲೆ ಅವ್ರು ನಿಂತು ಚೆನ್ನಾಗೆ ಸ್ಟಡಿ ಆಗಿದ್ದಾರೆ ನಮಗು ಹೆಲ್ಪ್ ಆಗಿದೆ ಅವ್ರಿಗು ಹೆಲ್ಪ್ ಆಗಿದೆ ನೋಡ್ರಿ ಆಮೇಲೆ ಇನ್ನೇನಿದು ಬ ಜಿಗ್ ಜ್ಯಾಗ್ ಫಾಲ್ಸ್ ಹೆಂಗೆ ಮಾಡಬೇಕು ಪಿಕೋ ಹೆಂಗೆ ಮಾಡಬೇಕು ಸಾರಿಸ್ಗೆ ಅದು ಕೂಡ ನಾವು ಎಲ್ಲಾರಿಗು ಹೇಳಿಕೊಟ್ಟಿದೀವಿ ನಾವು ಡೇಲಿ ಕೂಡ ಬೇರೆಯೆಲ್ಲ ಕಸ್ಟಮರ್ಸೆಲ್ಲ ನಾವು ಮಾಡ್ತಾ ಇರ್ತೀವಿ ಅದು ಕೂಡ ಎಲ್ಲಾರಿಗು ಚೆನ್ನಾಗೆ ಕೊಡ್ತವೆ ಬ್ಲೌಸಸ್ ಆಗಲಿ ಡ್ರೆಸ್ಸಸ್ ಆಗಲಿ ಬೊಟ್ ನೆಕ್ಸ್ ಆಗಲಿ ಕಟೋರಿ ಕ್ರಾಸ್ ಕಟ್ಟಿಂಗು ಎಲ್ಲದನ್ನು ಹೇಳ್ಕೊಡ್ತಾಇದೀವಿ ಹ್ಯಾಪಿಯಾಗಿದ್ದಾರೆ ಎಲ್ಲರು